ಸಂಗಾತಿ ಅನ್ನೋದು ಯಾರು ಇಲ್ಲ ಸರ್ ನನಗೆ ನಾನು ಸಂಗಾತಿ ಅಂದರೆ ಇಲ್ಲೆಲ್ಲ ಪಕ್ಕದಲ್ಲವ್ರೇ ಸುಮಾ ಪ್ರೀತಿಯಾಗಿ ಮಾತಾಡ್ತಾರೆ ಮಾತಾಡ್ತೀವಿ ಮತ್ತೆ ಕೂತ್ಕೊಳ್ತೀವಿ ಅಥವಾ ಭಜನೆ ಮಾಡ್ತೀವಿ ಹಾಡು ಹೇಳೋರಿದ್ರೆ ಹೇಳ್ತಾರೆ ಇಲ್ಲ ನಾವು ಹೇಳೋದಿದ್ದರೆ ಹೇಳ್ತೀವಿ ಬರೋದಿದ್ದರೆ ಇಲ್ಲದಿದ್ದರೆ ಇಲ್ಲ ಚೆನ್ನಾಗಿ ಈಗ ಅಲ್ಲಿ ಕೂತು ಈಗ ಮಾಡ್ತವ್ರೆ ಅವರು ಯಾವ ಹಾಡು ಯಾರು ಹಾಡೋದಿಲ್ಲ ಒಂದು ರೆಕಾರ್ಡ್ ಹಾಕ್ಬಿಟ್ಟು ಸುಮ್ಮನೆ ಕೂತಿರ್ತಾರೆ ಇವಾಗ ಆ ರೆಕಾರ್ಡ್ ಮುಗಿಯೋಗಂಟ ಕೂತಿರ್ತಾರೆ ಆಮ್ಯಾಕೆ ಎಲ್ಲ ಎದ್ದು ಹೋಗ್ತಾರೆ ಮತ್ತೆ ಒಳಗಡೆ ಟಿವಿ ಇದೆ ಆ ಟಿವಿ ಸಹ ಆನ್ ಮಾಡಿಕೊಂಡು ಅದರೊಳ್ಗಡೆ ಬರೋ ಸೀರಿಯಲ್ ನೋಡ್ತಾ ಕೂತ್ಕೊಳ್ತೀವಿ ಸರ್ ಊಟದ ಟೈಮ್ಗಂಟ ಏಳು ಗಂಟೆ ಆಗೋದಿಲ್ಲ ಬಂದ್ಬಿಡ್ತಾಳೆ ಅಡುಗೆಯಮ್ಮ ಬನ್ನಿರಿ ಊಟಕ್ಕೆ ಅಂತ ಏನಮ್ಮ ಬೇಡಮ್ಮ ಏಳುವರೆ ಎಂಟು ಗಂಟೆಗೆ ಊಟ ಕೊಟ್ಟರೆ ಏಳು ಗಂಟೆಗೆ ಊಟ ಏನು ಊಟ ಮಾಡುಮ ಇಷ್ಟು ತಿಂದ್ಬಿಡ್ತೀವಿ ಸುಮ್ಮನಾಗ್ತೀವಿ ಒಂದು ಟೈಮು ಆ ಒಂದು ಹೊತ್ನಾಗ ಹೊಟ್ಟೆ ಹಸ್ದು ಬಿಡ್ತೈತೆ ಏನು ಮಾಡಬೇಕು ನಾವು ಅಂತ ಹೇಳ್ತೀನಿ ಆದರೂ ಅವ್ರು ಕೇಳೋದಿಲ್ಲ ನಾನು ನಾನು ನಮ್ಮನೆಗೆ ಹೋಗಬೇಕಿದೆ ಅಂತ ಹೇಳ್ತಾಳೆ ಹ್ಞೂ ಹೋಗು ತಾಯಿ ನೀನು ಅಂದ್ಬಿಟ್ಟು ಊಟ ಮಾಡಿಕೊಂಡು ಸೇರ್ದಷ್ಟು ಊಟ ಮಾಡ್ತೀವಿ ಸುಮ್ಮನಾಗ್ತೀವಿ ಇಲ್ಲಿಯವರೇ ನನಗೆ ಸಂಗಾತಿ ಇನ್ನು ಬೇರೆ ಯಾರು ಸಂಗಾತಿಗಳಿಲ್ಲ ಸರ್ ಮಾತ್ರ ಊ ಯಾ ಊರವರೆಲ್ಲ ಒಟ್ಟಿಗೆ ಸಿಕ್ಕಿದವ್ರೆಲ್ಲ ನೋಡಿ ಮಾತಾಡಿಸ್ತಾರೆ ಮಾತಾಡ್ತೀವಿ ಮಾಡ್ತೀವಷ್ಟೇ ನನ್ನ ಸಂಗಾತಿ ಅಂತ ನಾನು ಯಾರನ್ನು ನನ್ನ ಜೊತೆಗಿಟ್ಕೊಂಡಿಲ್ಲ ಸರ್ ಯಾರು ಇಲ್ಲ ಎಲ್ಲ ಪ್ರೀತಿಯಾಗಿರ್ತಾರೆ ಡೇ ಕೇರಲ್ಲಿದ್ದಾಗ ಸಿದ್ದಪ್ಪ ಅಂತ ಇದ್ದರು ಅವರು ನಮ್ಮ ಜೊತೆಲಿ ಈಗಲೂ ಅವರು ನನ್ನ ಒಳ್ಳೆ ಫ್ರೆಂಡು ನಾನು ನಿನಗೆ ನೀನು ನನಗೆ ಅಂತಂದ್ಬಿಟ್ಟು ಎಲ್ಲರ ಹತ್ರ ಮಾತಾಡ್ತಾರೆ ಪೋನ್ ಮಾಡ್ತಾರೆ ಎಲ್ಲ ಮಾತಾಡಿಸ್ತಾರೆ ಮಾತಾಡಿಸ್ಬಿಟ್ಟು ಅವ್ರು ಮಾತಾಡಿಸ್ಕೊಂಡು ಇದ್ಮಾಡುವಾಗ ಜನಗಳಿಗೆಲ್ಲ ವ ಅನುಮಾನ ಜಾಸ್ತಿ ಅವರು ಎಷ್ಟೇ ಅನುಮಾನ ಮಾಡಿದ್ರೂ ನಾನು ಅದನ್ನು ಕೇಳೋದೂ ಇಲ್ಲ ಪ್ರೀತಿಯಾಗಿ ಆಯಪ್ಪಾ ಮಾತಾಡಿಸ್ತಾರೆ ಮುದ್ದು ಮಾಡ್ತಾರೆ ಏನಮ್ಮ ಊಟ ಮಾಡಿದಾ ಎಲ್ಲಿದೆಯಾ ಹೆಂಗಿದ್ಯಾ ಅಂತ ಕೇಳ್ತಾರೆ ಆಗ ಅವ್ರಿಗೂ ಉತ್ತರ ಹೇಳ್ತೀನಿ ಮಾಡ್ತೀನಿ ಅವರು ಮಾಡ್ತಾರೆ ಅವರು ಮಾತಾಡಿಸ್ತಾಯಿರ್ತಾರೆ ಆಗಾಗ ಪೋನ್ ಮಾಡ್ತಾಯಿರ್ತಾರೆ ಈಗ ಅವರೊಬ್ರು ಫ್ರೆಂಡು ಅಂದರೆ ನಾವು ಫ್ರೆಂಡ ಅಂತಲೇ ಅಷ್ಟು ಫ್ರೆಂಡ್ ಒಳ್ಳೆ ಫ್ರೆಂಡು ಅಂತ ಹೇಳ್ತೀನಿ ಅವರು ಇನ್ನೂ ಒಂದು ಎರ್ಡು ಮೂರು ಜನ ಎಲ್ಲ ಫ್ರೆಂಡ್ಗಳೇ ಎಲ್ಲ ಈಗೂ ಡೇ ಕೇರ್ಗಳಿಗೆ ಹೋದ್ರೆ ನೀನು ಇಲ್ಲಿಗೆ ಬಂದ್ಬಿಡಮ್ಮ ನೀನು ಸುಮ್ಮನೆ ನೀನಲ್ಲಿದ್ದೆ ಹೊರಗೆ ಬಾ ಅವ್ರು ಕೇಳಿಕೊಂಡು ದಿನ ಬಂದು ಬೇಕಾದ್ರೆ ಹೊರ್ಟೋಗು ಅಂಥೇಳ್ತಾರೆ ಎಲ್ಲರ ಅಲ್ಲಿಗೋದ್ರೆ ಅಯ್ಯೋ ಬಾ ಡಾರ್ಲಿಂಗು ಅಂತಾರೆ ಬಾ ನನ್ನ ಗೆಳತಿ ಅಂತಾರೆ ಬಾರಮ್ಮ ಅಜ್ಜಿ ಅಂತಾರೆ ಥರಾವರಿಯಾಗಿ ಮಾತಾಡಿಸ್ತಾರೆ ಯಾವುದಕ್ಕೂ ನಾನು ಕೋಪ ಮಾಡಿಕೊಳ್ಳಲ್ಲ ಅವ್ರು ಹೆಂಗೆ ಕರೆದ್ರು ಆಯ್ತಪ್ಪ ನೀವು ಕರ್ಕೊಳ್ಳಿ ನಿಮ್ಮಿಷ್ಟ ಬಂದಂತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತೀನಿ ಅಷ್ಟೇ ಮತ್ತು ಎಲ್ಲರೂ ಅಲ್ಲಿ ಚೆನ್ನಾಗಿರ್ತಾರೆ ಸರ್ ಡೇ ಕೇರು ಅಂತಂದರೆ ಅದು ಇವ್ರದ್ದೇನೇ ಅಲ್ಲೂ ಚೆನ್ನಾಗೇ ಇರ್ತಾರೆ ಅಲ್ಲೂ ಎಲ್ಲೋದ್ರೂ ಅಷ್ಟೇ ನನ್ಗೆ ಆ ಜನಗಳೇ ನನ್ನ ಫ್ರೆಂಡು ಅಷ್ಟೇನೇ ಇನ್ಯಾರು ಫ್ರೆಂಡ್ಗಳಿಲ್ಲ